ಹಾಂ ಹಲೋ ಅವ್ರಾ ಸಾಮಾನು ಅಂಗಡಿ ಸಾಮಾನು ಉದಾರಾ ಕಸ್ಟಮರಾ ಬಿಲ್ಲಾ ಹೋಯ್ಲಾ ಸಾಮಾನು ಎಲ್ಲ ಹೋಯ್ತು ಅಂದಾರ ರೀ ಮತ್ತು ನೀವು ಬಿಲ್ ಮ ಹಾಂ ಅವ ಬ್ಯಾಡ ಅಂತ ಅವರಿಗೆ ಮತ್ತು ಈಗ ನೀವು ಬಿಲ್ ಮಾಡಿದ ಸಾಮಾನಿಗೆ ಹೆಂಗೆ ನೀವು ವಾಪಸ್ ತಗೊತಿರೊ ಅದೇನು ಅಮೌಂಟ್ ಕೊಡ್ತಿರೊ ಹೆಂಗೆ ಏನು ರೀ

ಅವಾಗ ಚೀಟಿ ತಂದಿಲ್ಲ ತರ್ರಿ ಹಾಂ ಅದ ನಾವು ಏಳಿದುರಿ ಅವ್ರಿಗಿ ಮತ್ತು ಈಗ ನಾವು ಈಗ ಇಸ್ ಇದು ಅದು ಸಮಾನನ ಹೊಳಿಗೆ ತಗೊಬೇಕಾದ್ರ ಮತ್ತೆ ನಾವು ಹೆಂಗ್ ಮಾಡೋದು ರೀ ಇನ್ನ ಹೆಂಗ ಅವ್ರ ಬಿಲ್ ತಂದಿರೊದು ತಂದ ಅವ್ರು ಹೇಳ್ತಾರೆ ರೀ ಮತ್ತು ಈಗ ನಾವಾ ನಿಮ್ಮ ಬಿಲ್ಲ ನೀವು ರಕ್ಕ ಕೊಡೋರು ಏನು ಬ್ಯಾರೆ ಎಕ್ಸ್ಚೇಂಜ್ ಮಾಡಿ ಮತ್ತು ಬೇರೆ ಸಮಾನು ಕೊಡೋರು ಹೆಂಗೆ ಏನು ಮಾಡೋರ್

ಹಾಂ ಹಾಂ ಆಯ್ತು ರೀ ಹಾಂ ಕೇಳ್ಕೊಂಡ್ ಹೇಳ್ತೇವೆ